ಭಾರತದಲ್ಲಿ ಸಾರಿಗೆ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಸುಮಾರು ಸಾರಿಗೆಗಳಿದ್ದರೂ ಅದರ ಸದ್ಬಳಕೆ ಆಗುತ್ತಿಲ್ಲ ಏಕೆಂದರೆ ಸಾರಿಗೆಯು ಕೆಲವೊಂದು ಪ್ರದೇಶಗಳಲ್ಲಿಗೆ ಇನ್ನೂ ತಲುಪಿಲ್ಲ ಆದ್ದರಿಂದ ಜನಜೀವನ ತುಂಬಾ ಕಷ್ಟವಾಗಿದೆ ಅದೇ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಸಾರಿಗೆ ಸಾರಿಗೆಯ ಪ್ರಯಾಣ ಉಚಿತ ನೀಡಿದೆ ಹೆಣ್ಣು ಮಕ್ಕಳಿಗೆ ಸಾರಿಗೆ ಪ್ರಯಾಣ ಉಚಿತ ನೀಡಿರುವುದ್ರಿಂದ ಅನೇಕ ಸವಾಲುಗಳನ್ನು ಸರ್ಕಾರ ಎದುರಿಸಬೇಕಾಗುತ್ತಿದೆ ಸರ್ಕಾರ ಅಷ್ಟೇ ಅಲ್ಲದೇ ವಿದ್ಯಾರ್ಥಿಗಳೂ ಕೂಡ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಈ ಪ್ರಸ್ತುತ ದಿನಗಳಲ್ಲಿ ಶಾಲೆಗೆ ಹೋಗಲು ಯಾವುದೇ ರೀತಿಯ ವಾಹನಗಳು ಇಲ್ಲದ ಕಾರಣದಿಂದಾಗಿ ಉಚಿತ ಬಸ್ಗಳು ಮಾಡಿರೋದ್ರಿಂದ ಎಲ್ಲ ಬಸ್ ತುಂಬಿ ತುಳುಕುತ್ತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಜಾಗವಿಲ್ಲವಾಗ್ ವಿಲ್ಲವಾಗ ವಾಗಿದೆ ಆದರೆ ವಿದ್ಯಾರ್ಥಿಗಳು ಬಸ್ಸಿನ ಕೊನೆಯ ತುದಿಯಲ್ಲಿ ನೇತಾಡಿಕೊಂಡು ಹೋಗಲಾ ಹೋಗಲಾಗುತ್ತಿದೆ ಆದರೆ ಈ ಸರ್ಕಾರ ಇದರ ಬಗ್ಗೆ ತೀವ್ರ ಮ ತನಿಖೆಯನ್ನು ಗೊಳಿಸಬೇಕೆಂದು